ನಮ್ಮ ಉದ್ಯೋಗ ಕೆರಿಯರ್ನಲ್ಲಿ ನಾವು ನಿರೀಕ್ಷಿಸಬಹುದಾದ ವೃತ್ತಿ ಅಂದರೆ ಎಚ್ ಆರ್ ಆಗಿ ಆಗ್ಬೇಕು ಅಂತ ಯಾವ್ದಾದ್ರೂ ಕಂಪಿ ಕಂಪ್ನಿಯಲ್ಲಿ ಬಟ್ ಎಚ್ ಆರ್ ಆಗ್ಬೇಕು ಅಂದರೆ ಆಲ್ಮೋಸ್ಟ್ ಮಿನಿಮಮ್ ಅಂದರೂ ಎಮ್ ಬಿ ಎ ಮಾಡಿರ್ಲೇಬೇಕು ಬಟ್ ಎಮ್ ಬಿ ಎ ಮಾಡೋಕ್ಕಾಗಲ್ಲ ನಾವು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಬಿ ಕಾಮ್ ಆಗಿದ್ಮೇಲೆ ಯಾವ್ದಾರ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಒಳ್ಳೆಯ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೇಕು ಒಳ್ಳೆಯ ಪೋಸ್ಟ್ ತಗೊಬೇಕೂಂತ ಆಸೆ ಬಟ್ ಅದರ ಜೊತೆ ಬ್ಯಾಂಕ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೇಕು ಅಂತ ಇದೆ ನೋಡ್ಬೇಕು